ನಾನು ಸರಿ ಸುಮಾರು ಏಳನೇ ತರಗತಿ ವಿದ್ಯಾರ್ಥಿನಿ ಆಗಿದ್ದಿರಬಹುದು ಆಗ ನನಗೊಂದು ಹನ್ನೆರಡು ಹದಿಮೂರು ವರ್ಷ ವಯಸ್ಸಾಗಿರುವಾಗ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿ ಆದ್ದರಿಂದ ತುಂಬ ಚಿಕ್ಕ ವಯಸ್ಸಿಗೆ ನಮ್ಮ ತಾಯಿ ನಮ್ಮನ್ನು ಮನೆಕೆಲಸಗಳಲ್ಲಿ ಹಚ್ಚುತ್ತಿದ್ರು ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ ನಾನು ಅಮ್ಮನ ಜೊತೆಗೆ ಸದಾ ಅಡುಗೆ ಮನೆಯಲ್ಲಿ ಇರುತ್ತಿದ್ದೆ ಅವಳು ಅಡುಗೆ ಮಾಡುವ ವೈಖರಿ ಅವಳು ಯಾವ ಯಾವ ಅಡ್ಗೆಗೆ ಏನೇನು ಸಾಮಗ್ರಿಗಳನ್ನು ಬಳಸ್ತಾಳೆ ಹೇಗೆ ಮಾಡ್ತಾಳೆಂತ ನನಗು ಒಂದು ಬಾರಿ ಯಾವಾಗಾದರೂ ಇಂತಹ ಒಂದು ಅವಕಾಶ ಸಿಕ್ಕರೆ ನಾನು ನನ್ನಅಮ್ಮನಿಗೆ ಒಂದು ಅಡುಗೆಯನ್ನ ಮಾಡಿ ಬಡಿಸಿ ಅವಳನ್ನ ಖುಷಿ ಪಡಿಸಬೇಕೆನ್ನುವಂಥಾ ಒಂದು ಅಗೋಚರವಾದ ತುಮುಲದಲ್ಲಿ ನಾನು ಸದಾ ಇರ್ತಾಯಿದ್ದೆ ನನಗಿಂತ ದೊ ಹಿರಿಯರು ಅಕ್ಕ ಇದ್ದದ್ರಿಂದ ನಾನು ಅಡ್ಗೆ ಮನೆಗೆ ಹೆಚ್ಚಾಗಿ ಹೋಗ್ತಾಯಿರಲಿಲ್ಲ ಅಡುಗೆ ಮಾಡಲಿಕ್ಕೆ ಹೋಗ್ತಿರಲಿಲ್ಲ ಆದರೆ ಅದೊಂದು ದಿನ ಅಕ್ಕ ಬೇರೆ ಯಾವುದೋ ಕೆಲಸದಲ್ಲಿ ನಿಯುಕ್ತಿಯಾಗಿದ್ರಿಂದ ನಾನು ಅಡ್ಗೆ ಮಾಡುವಂಥ ಸದಾವಕಾಶ ನನಗೆ ಸಿಗುತ್ತೆ ಅಮ್ಮ ಬೆರಿಕೆ ಸೊಪ್ಪು ವಿಧ ವಿಧವಾದ ಸೊಪ್ಪುಗಳನ್ನೆಲ್ಲ ತಂದು ಬಿಡಿಸಿ ಆ ದಿನ ಬೆರಿಕೆ ಸೊಪ್ಪಿನ ಬಸ್ಸಾರು ಮಾಡುವ ಹವಣಿಕೆಯಲ್ಲಿ ಅಮ್ಮ ಇರ್ತಾರೆ ಆದರೆ ಕಾರಣಾಂತರಗಳಿಂದ ಅಮ್ಮ ಅಂದು ಮನೆಯಲ್ಲಿ ಒಂದು ಹಸುವಿಗೆ ಅನಾರೋಗ್ಯವಾದ್ರಿಂದ ಅಮ್ಮ ಅತ್ತ ಕಡೆ ತನ್ನ ಗಮನವನ್ನು ಹರಿಸ್ತಾ ಆಂ ಅವರು ಆ ಕಡೆಯೇ ಇದ್ದು ಹೋಗ್ತಾರೆ ಈ ಕಡೆ ಗಮನ ಹರ್ಸ್ಲಿಕ್ಕೆ ಆಗೋದೇ ಇಲ್ಲ ಆಗ ಕರೆಕ್ಟ್ ಸರಿಯಾದ ಸಮಯಕ್ಕೆ ಅಡ್ಗೆ ಮಾಡಬೇಕಲ್ಲ ಈವತ್ತು ನಾನೇ ಅಡ್ಗೆ ಮಾಡ್ತೆನೆ ಎನ್ನುವೊಂದು ಹುಮ್ಮಸ್ಸಿನಿಂದ ನಾನು ಅಡುಗೆ ಮನೆಗೆ ಹೋದೆ ನನ್ನ ತಾಯಿಯ ಅಡ್ಗೆ ಮನೆ ಸೌದೆಯಿಂದ ಪ್ರಾರಂಭ ಆಗುವಂಥದ್ದು ಮಣ್ಣಿನ ಒಲೆ ಸೌದೆ ಮಡಿಕೆಯಲ್ಲಿ ಅಡ್ಗೆ ಮಾಡುವಂಥದ್ದು ಆಗ ಸರ್ವೇಮರ ಎಂದು ಬರ್ತಾಯಿತ್ತು ಆ ಸೌದೆಯಲ್ಲಿ ಅಡ್ಗೆ ಮಾಡುವಂತಹ ಆ ನಮ್ಮ ಮನೆಯ ಸಂಸ್ಕೃತಿ ಆಗ ಎಲ್ಲರ ಮನೆಯಲ್ಲು ಸೌದೆಲೆ ಅಡ್ಗೆ ಮಾಡ್ತಿದ್ರು ಹಾಗಾಗಿ ಮಡಿಕೆಯನ್ನು ಬಳಸಿ ಮುದ್ದೆ ಮಾಡುವಂಥದ್ದು ಮಡಿಕೆ ಪಾತ್ರೆಯಲ್ಲಿನೇ ಬಸ್ಸಾರು ಮಾಡುವಂತಹ ಒಂದು ಅವಕಾಶ ನನಗೆ ಆ ಆ ಮಡಿಕೆ ಅಂದಿದ್ ತಕ್ಷಣ ನನಗೆ ಜ್ಞಾಪಕ ಬರುತ್ತೆ ಎಷ್ಟು ತಾಳ್ಮೆಯಿಂದ ಪಾತ್ರೆಗಳಲ್ಲಿ ಅಡ್ಗೆ ಮಾಡಬೇಕು ಅಂದರೆ ಸ್ವಲ್ಪ ಜೋರಾಗೀ ಒರಟಾಗಿ ಅಡ್ಗೆ ಮಾಡಿದ್ರೆ ಒಡ್ದು ಹೋಗೊ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕಾಗಿಯೇ ಆ ಕಾಲದವರಿಗೆ ಬಹಳ ತಾಳ್ಮೆ ಬಹಳ ಎಚ್ಚರಿಕೆ ಜೀವನದಲ್ಲಿ ಅವರು ಹಾಗೇ ನಾನು ಅದರಿಂದಲೇ ಅಡಿಗೆಯನ್ನು ಕಲಿತವಳಾದ್ರಿಂದ ನಾನು ಮೊದಲು ಈ ಬಸ್ಸಾರು ಮುದ್ದೆ ಮಾಡುವಂಥಾ ಕಾರ್ಯಕ್ರಮದಲ್ಲೇ ನಾನು ನನ್ನನ್ನು ಮೊದಲನೇ ಸಾರಿ ತೊಡಗಿಸಿಕೊಂಡೆ ಸ್ನೇಹಿತರೆ ಅಲ್ಲಿ ಅಮ್ಮ ಮಾಡಿದಂತೆ ಎಲ್ಲ ಸೊಪ್ಪನ್ನೆಲ್ಲ ಹರವಿಕೊಂಡು ಮತ್ತೊಮ್ಮೆ ಆರಿಸ್ಕೊಂಡು ಅದನ್ನು ರಾಗಿ ಹಿಟ್ಟು ಹಾಕಿ ಆ ಸೊಪ್ಪನ್ನು ಚೆನ್ನಾಗಿ ನೆಲಕ್ಕೆ ಬಡಿಯುವಂತಹ ಒಂದು ಸಂಸ್ಕೃತಿ ನನ್ನ ತಾಯಿದು ಏನಕ್ಕೆ ಹಾಗೆ ಬಡಿತಾರಂದರೆ ಈ ಸೊಪ್ಪಲ್ಲಿ ಸಣ್ಣ ಪುಟ್ಟ ಹುಳುಗಳು ಇದ್ರೆ ಆ ರಾಗಿ ಹಿಟ್ಟನ್ನು ಸಿಂಪಡಣೆ ಮಾಡಿದ ತಕ್ಷಣ ಅದು ಉದುರಿ ಹೋಗುತ್ತೆ ಆಗ ನನ್ನ ತಾಯಿ ಒಂದು ಮಾತನ್ನು ಹೇಳ್ತಾಯಿದ್ರು ಆ ಸೊಪ್ಪು ಉದ್ರು ಬೇಕಾದರೆ ಏನಂತ ಹೇಳ್ತಾಯಿದ್ರಂದರೆ ಸೀತೆ ಮಾಡಿದ ಅಡಿಗೆ ಶ್ರೀರಾಮ ಉಣ್ತಾನೆ ಪಲ ಪಲ್ನ ಉದುರೇ ಪಾತಾಳದುಳುವೇ ಸೀತೆ ಮಾಡಿದ ಅಡಿಗೆ ಶ್ರೀರಾಮ ಉಣ್ತಾನೆ ಪಲ ಪಲ್ನ ಉದುರೇ ಪಾತಾಳದುಳುವೇ ಅಂತ ಏನಮ್ಮ ಈ ಅಮ್ಮ ಹೀಗೆ ಕೇಳ್ತಾರೆ ಅನ್ಕೊಳ್ತಾ ಇದ್ದೆ ನಾನು ಅಂದ್ರೇ ಸೀತೆ ಅಡ್ಗೆ ಮಾಡಿದ್ರೆ ಅದನ್ನು ಶ್ರೀರಾಮ ಊಟ ಮಾಡ್ತಾನೆ ಅವನಿಗೆ ಈ ಹುಳು ಪಳು ಎಲ್ಲ ಸಿಕ್ಬಾರದು ಅದಕ್ಕೆ ಪಲ ಪಲ್ನ ಉದ್ರೋಗು ತಾಯಿ ಹುಳುವೇ ಅಂತ ಹೇಳ್ಬಿಟ್ಟು ಆ ಹುಳುಗಳನ್ನು ಉದ್ರುಸಿ ಆ ಸೊಪ್ಪನ್ನು ಕ್ಲೀನ್ ಮಾಡ್ತಾಯಿದ್ಲಂತೆ ಸೀತೆ ಹಾಗೆ ನನ್ನ ತಾಯಿ ಆ ಸೊಪ್ಪನ್ನು ಹೇಗೆ ಕ್ಲೀನ್ ಮಾಡ್ತಾಯಿದ್ರು ಹಾಗೇ ಸೊಪ್ಪನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು ಆ ಪಲ್ಯವನ್ನೆಲ್ಲಒಟ್ಟುಗೂಡಿಸಿ ಚೆನ್ನಾಗಿ ತೊಳೆದು ಆ ಮಡಿಕೆಯಲ್ಲಿ ಸೊಪ್ಪನ್ನು ಬೇಯಿಸಿಕೊಂಡು ಬೇಳೆಯ ಜೊತೆಗೆ ಆ ಒಂದು ಅಡುಗೆ ಮಾಡಿದ ಬಸ್ಸಾರು ಅಡ್ಗೆ ಮಾಡು ಮಾಡುವಂತಹದ್ದು ಮಾಡಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಸಾಮಾಗ್ರಿಗಳನ್ನು ಒಲೆಯಲ್ಲಿಯೇ ಸುಟ್ಟು ಆ ಈರುಳ್ಳಿಯನ್ನು ಬೂದಿಯಲ್ಲಿ ಕೆಂಡದಲ್ಲಿ ಸುಟ್ಟು ಆ ಒಣಗಿದ ಮೆಣಸಿನ್ಕಾಯಿಯನ್ನ ಸುಟ್ಟು ಒರಳು ಕಲ್ಲಲ್ಲಿ ರುಬ್ಕೊಂಡು ಆ ಮಸಾಲೆ ಮಾಡುವ ರುಚಿ ಬಹಳ ರುಚಿಯಾಗಿರುತ್ತೆ ಯಾಕೆ ಅಂದರೆ ಈ ಕಾಲದಲ್ಲಿ ನಾವು ಮಿಕ್ಸಿ ಗ್ರೈಂಡ್ರ್ಗಳಲ್ಲಿ ಬಳಸ್ತಿವಿ ಮಸಾಲೆ ಮಿಕ್ಸಿ ಗ್ರೈಂಡ್ರ್ಗೆ ಹಾಕಿದ್ ತಕ್ಷಣ ಅದು ಬಿಸಿ ಆಗುತ್ತೆ ಬಿಸಿ ಹಾಕಿದಾಗ ಅದರ ಸ್ವಾಭಾವವೇ ಹೊರಟೋಗತ್ತೆ ಸ್ವಾಭಾವಿಕ ರುಚಿಯ ಸತ್ವವೇ ಹೊರ್ಟು ಹೋಗುತ್ತೆ ಆದರೆ ನಾವು ಎಷ್ಟೇ ಮಸಾಲೆಯನ್ನು ಒರಳಿನಲ್ಲಿ ಕೈಯಲ್ಲಿ ರುಬ್ಬುವಾಗ ಅದರ ನೈಜತೆ ಅದರ ನೈಜ ಸ್ವಾದ ಹಾಗೇ ಉಳ್ಕೊಳ್ಳುತ್ತೆ ಹಾಗೆ ಒರಳಿನಲ್ಲಿ ಆ ಮಸಾಲೆಯನ್ನು ರುಬ್ಬಿ ನಾನು ಒಂದು ಬಸ್ಸಾರು ಮತ್ತು ಪಲ್ಯ ಬಸ್ಸಾರು ಪಲ್ಯ ಮಾಡಿ ಮುದ್ದೆಯನ್ನು ರಾಗಿ ಮುದ್ದೆಯನ್ನು ಮಾಡಿದ್ದೆ ಬಹಳ ಖುಷಿಯಾಯ್ತು ನನಗೆ ಅಡುಗೆ ಮಾಡಿದ್ದೇನೆ ಆದರೂ ಎಲ್ಲೋ ಒಂದು ಕಡೆ ಒಳಗೊಳಗೆ ಭಯ ಅಣ್ಣ ಬೈತಾನೇನೋ ಅಪ್ಪ ಚೆನ್ನಾಗಿಲ್ಲ ಅಂತಾರೇನೋ ಅಕ್ಕ ಮೂತಿ ತಿರುವ್ತಾಳೇನೋ ಇವಳು ಏನೋ ಹೊಸ ಅಡುಗೆ ಮಾಡ್ಬುಟ್ಟು ಒಂದು ದೊಡ್ದಾಗಿ ಫೋಸ್ ಕೊಡ್ತಾಳೆ ಅಂತಾಳೇನೋ ಅಂತ ಆದರೆ ಮೊದಲು ಅಪ್ಪ ಮನೆಗೆ ಬರ್ತಾರೆ ಅಪ್ಪನಿಗೆ ಆ ಅಡುಗೆಯನ್ನ ಅಮ್ಮ ಊಟಕ್ಕೆ ಬಡಿಸ್ತಾರೆ ಅಪ್ಪ ಬಹಳ ಖುಷಿಯಾಗ್ಬಿಡ್ತಾರೆ ಯಾರು ಅಡ್ಗೆ ಮಾಡಿದ್ದು ಇವತ್ತು ಅಂತ ನನಗೆ ಕೈಕಾಲೆಲ್ಲ ನಡುಕ ಸ್ಟಾಟಾಗಿ ಬಿಡುತ್ತೆ ಅಪ್ಪ ರುಚಿಯಿಲ್ಲ ಅಂದುಬಿಡ್ತಾರೇನೋ ಬೆಳಗ್ಗೆಯಿಂದ ಕಷ್ಟ ಕು ಪಟ್ಕೊಂಡು ಬಂದಿದಾರೆ ಅಂತ ಆದರೆ ಅಪ್ಪ ಊಟ ಮಾಡಿ ಅಮ್ಮ ಹೇಳ್ತಾಳೆ ರಾಜನೇ ಅಡುಗೆ ಮಾಡಿದ್ದು ಇವತ್ತು ಮಗುಗು ಅಂತ ಅಪ್ಪ ಕರೆದು ನನ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಎಷ್ಟು ಚೆನ್ನಾಗ್ ಅಡುಗೆ ಮಾಡಿದಿಯಾ ನನ್ನ ತಾಯಿ ಬಂಗಾರ ಬಂಗಾರ ಇದ್ದಂಗೆ ಇದಿಯಾ ಓವ್ ಮುದ್ದೆ ನೋಡು ಎಷ್ಟು ಚೆನ್ನಾಗಿದೆ ಒಳ್ಳೆ ಬೆಣ್ಣೆ ಥರ ಇದೆ ಮುದ್ದೆ ಪಲ್ಯ ಬಾಯಿಗಿಟ್ಕೊಂಡರೆ ಹಾಗೇ ಕರಗ್ಕೊಂಡೋಗುತ್ತೆ ಸಾರು ಬಾಯಲಿಟ್ಕೊಂಡರೆ ಅಮೃತ ಇದ್ದಂಗೆ ಇದೆ ಇನ್ನು ಸ್ವಲ್ಪ ನೆಕ್ಕೋಣ ಅನಿಸ್ತಾ ಇದೆ ಅಂತ ಅಪ್ಪ ಹೇಳಿದಾಗ ನನಗೆ ಆಹಾ ನಾನು ಅಡುಗೆ ಮಾಡಬಲ್ಲೇ ಏನು ನಾನು ಅಡುಗೆ ಮಾಡಬಲ್ಲೇ ನಾನು ಚೆನ್ನಾಗಿ ಅಡ್ಗೆ ಮಾಡಬಲ್ಲೆ ಅಮ್ಮನಂತೆ ಮಾಡಬಲ್ಲೆ ಅಪ್ಪ ಮೆಚ್ಚಿಕೊಂಡ್ರೆ ಮುಗೀತು ಎಲ್ಲರೂ ಮೆಚ್ಚಿಕೊಳ್ಳೇ ಬೇಕು ಅದೂ ಒಂದು ಮಾತು ಏನಂದ್ರೆ ಮನೆಯ ಹಿರಿಯ ಉಪ್ಪು ಖಾರ ಹೇಗೆ ಇರಲಿ ಮನೆ ಹಿರಿಯ ಗೌಪ್ಯವಾಗಿ ಗೌಣವಾಗಿ ಊಟ ಮಾಡಿ ಗಂಭೀರವಾಗಿ ಎದ್ದೋದರೆ ಮನೆಮಂದಿಯೆಲ್ಲ ಹಾಗೇ ಎದ್ದೋಗ್ತಾರೆ ಅಂತ ಈ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅವಿಭಕ್ತ ಕುಟುಂಬಗಳು ಅಂತ ಇರ್ತಾಯಿತ್ತು ಆಗ ಮನೆ ಯಜಮಾನನಿಗೆ ಮೊದಲು ಊಟ ಕೊಡ್ತಿದ್ರು ಅವರು ಏನೂ ಮಾತಾಡದೇ ಊಟ ಮಾಡಿ ಎದ್ಹೋದರು ಅಂದರೆ ಮನೆಯ ಗಂಡ್ಮಕ್ಳು ಸೊಸೆಗಳು ಮೊಮ್ಮಕ್ಕಳು ಎಲ್ಲರೂ ಊಟ ಮಾಡಿ ಎದ್ದೋಗ್ತಿದ್ರು ಯಾಕಂದ್ರೆ ಅಪ್ಪನೇ ಏನೂ ಕೇಳಲಿಲ್ಲ ನಾವು ಕೇಳಬಾರ್ದು ಅಂತ ಆಮೇಲೆ ಬಂದು ಅಪ್ಪ ಹೇಳ್ತಿದ್ರಂತೆ ನೀನು ಮಾಡಿದ ಅಡ್ಗೆ ಅಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತಮ್ಮ ಸ್ವಲ್ಪ ಖಾರ ಜಾಸ್ತಿ ಇತ್ತಮ್ಮ ಅಂತ ಯಾಕೆ ಅವರು ರೇಗಾಡ್ತಿರಲಿಲ್ಲ ಅಂದರೆ ಎಲ್ಲರೂ ರೇಗಾಡಿಬಿಟ್ರೆ ಮಾಡಿದ ಅಡ್ಗೆಗೆ ಅರ್ಥ ಇರೋಲ್ಲ ಮತ್ತು ಅಡಿಗೆ ಮಾಡಿದವ್ರ ಮನಸ್ಥಿತಿ ಚೆನ್ನಾಗಿರಲ್ಲ ಅವರು ಬೇಜಾರ್ ಮಾಡ್ಕೋಬಾರದು ಸರಿ ಹೋಗುತ್ತೆ ಇವತ್ತು ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಾಳೆ ಸರಿ ಹೋಗುತ್ತೆ ಎನ್ನುವಂತಹ ತರ್ಕ ಅವ್ರುದು ಹಾಗೆ ಅಪ್ಪ ನನ್ನನ್ನು ಹೊಗಳಿದ್ದೇ ಹೊಗಳಿದ್ದು ನನಗೆ ಆಕಾಶಕ್ಕೆ ಮೂರೇ ಗೇಣು ಎಷ್ಟು ಖುಷಿಯೋ ಖುಷಿ ಅವತ್ತು ನಾನು ಅಡುಗೆ ಮಾಡಿದೆ ಅಂತ ಆ ನನ್ನ ಅನುಭವನ ನಾನು ಯಾವತ್ತೂ ಮರೆಯೋಲ್ಲ ಅಷ್ಟು ಖುಷಿಯಾಗ್ತಾಯಿತ್ತು